ಅಲೋ ಮೇಡಮ್ ನಮಸ್ತೆ ಮೇಡಮ್ ಇದು ಸುಗುಣಾ ನರ್ಸಿಂಗ್ ಹೋಮಾ ಮೇಡಮ್ ಇದು ಹಾಂ ಮೇಡಮ್ ನಮ್ಮ ಹೆಸ್ರು ಮುರಳಿ ಮೋಹನ್ ಅಂತ್ಹೇಳಿ ಒಂದು ವಾರದಿಂದ ಜ್ವರ ಇದೆ ಮೇಡಮ್ ಏನು ಮಾಡೋದು ಗೊತ್ತಾಗ್ತಾ ಇಲ್ಲ

ಹಾಂ ಹೌದು ಮೇಡಮ್ ಬಂದಿದ್ವಿ ತೋರ್ಸಿದ್ವಿ ವಾಸಿಯೇ ಆಗ್ತಾ ಇಲ್ಲ ಮೇಡಮ್ ಹಾಂ ಇಲ್ಲ ಮೇಡಮ್ ತಗೊಳ್ತಾ ಇದ್ದೆ ಆದರೂ ವಾಸಿ ಆಗ್ತಾ ಇಲ್ಲ ಮೇಡಮ್ ಏನು ಮಾಡೋದು ಮೇಡಮ್ ಇದಕ್ಕೆ ಜ್ವರ ಮೇಡಮ್ ವಿಪರೀತ ಜ್ವರ ಬಿಟ್ಟು ಬಿಟ್ಟು ಬರುತ್ತೆ ಹಾಂ ಇರಕ್ಕಾಗ್ತಾ ಇಲ್ಲ ಮೇಡಮ್ ಹಾಂ ಲೈಟ್ ಆಗಿ ಇದೆ ಮೇಡಮ್ ಹಾಂ ಹಾಂ ಮೇಡಮ್

ಓಕೆ ಮೇಡಮ್

ಹೌದಾ ಮೇಡಮ್ ಹಾಂ ಮೇಡಮ್ ಅವಾಗವಾಗ ಹಾಂ ಮೇಡಮ್ ಆಗಾಗ ಹೊಟ್ಟೆನೋವು ಬಂದುಬಿಡುತ್ತೆ ಮೇಡಮ್ ಏನು ಮೇಡಮ್ ಮಾಡೋದು ಹೊಟ್ಟೆನೋವು ವಾಸಿಯೇ ಆಗೋಲ್ಲ ಹೌದು

ಹಾಂ ಸರಿ ಹಾಂ ಮೇಡಮ್ ಮೇಡಮ್ ಎಲ್ಲಿ ಮೇಡಮ್ ನಿಮ್ಮ ನಿಮ್ಮ ನರ್ಸಿಂಗ್ ಹೋಮ್ ಎಲ್ಲಿ ಮೇಡಮ್ ಇರೋದು ಓಕೆ ಮೇಡಮ್ ಹಾಂ ಮೇಡಮ್ ಏನು ಏನು ಮೇಡಮ್ ವಿಚಾರ್ಸೋದು ಅಲ್ಲಿ ಬಂದು ಏ ನಿಮ್ಮ ಹೆಸ್ರು ಏನು ಏನು ಕೇಳ್ಬೇಕು ಮೇಡಮ್ ಹೌದಾ ಮೇಡಮ್ ಏನೇನು ಫೆಸಿಲಿಟಿ ಇದೆ ಮೇಡಮ್ ನಿಮ್ಮ ಆಸ್ಪೆಟ್ಲಲ್ಲಿ ಹೌದು ಅಲ್ಲ ಮೇಡಮ್ ಹಾಂ ಫೆಸಿಲಿಟಿ ಏನು ಇದೆ ಮೇಡಮ್ ಆಸ್ಪೆಟ್ಲಲ್ಲಿ ಹೌದಾ ಮೇಡಮ್ ಸರಿ ಮೇಡಮ್ ಆಯ್ತು